ಹಾಂ ಹೇಳಿ ಸರ್ ಹಾಂ ಸರ್ ಯಾರು ಮಾತಾಡ್ತಾ ಇರೋದು ಹಾಂ ಸರ್ ಹೌದು ಡಿ ಡಿವಿಷನ್ ಅಲ್ಲವ ಹಾಂ ಸರ್ ಹಾಂ ಸರ್ ನನ್ನ ಹೆಸರು ಅಂತ ಸೌಮ್ಯ ಅಂತ ಸರ್ ನನ್ನ ಹೆಸರು ಓಕೆ ಸರ್ ಏನ್ ಓಕೆ ಹೌದಾ ಹಾಂ ಸರ್ ಏನು ಗೊತ್ತಾ ಸರ್ ಇವಾಗ ಅವತ್ತು ನಾಳೆ ದಿನನೇ ನಾನು ಕ್ಲಾಸ್ ಟೆಸ್ಟ್ ತಗೊಳ್ಬೇಕಂತ ಮಾಡಿದ್ದೀನಿ ಇಲ್ಲ ಸರ್ ಇಲ್ಲ ಇಲ್ಲ ಆ ಥರ ಇರೋಲ್ಲ ಸರ್ ನಾನು ನೆಕ್ಸ್ಟು ವೀಕು ಎಕ್ಸಾಮ್ ಇದೆ ಅದರದ್ದು ಆಲ್ರೆಡಿ ಟೈಮ್ಟೇಬಲ್ಲೆಲ್ಲ ಕೊಟ್ಟಾಗಿದೆ ನಾವು ಮಕ್ಕಳು ಕೈಲೆಲ್ಲ ಕೊಟ್ಟು ಕಳಿಸಿರ್ತೇವೆ ಮನೆಗೆ ನೀವು ಒಂದು ಸಾರಿ ಬುಕ್ ಚೆಕ್ ಮಾಡಿ ಸರ್ ಕೊಟ್ಟು ಕಳಿಸಿದ್ದೇವೆ ಓಕೆ ಹಾಂ ಸರ್ ಹಾಂ ಸರ್ ಹೌದು ಸರ್ ಇಲ್ಲ ಸರ್ ತೊಂದರೆ ಇಲ್ಲ ಬೇರೆ ದಿನ ಆಗಿದ್ದರೆ ನೀವು ಬಿಟ್ಟು ಬನ್ನಿ ಅಂತ ನಾನು ಹೇಳ್ತಾ ಇದ್ದೆ ಅಂದರೆ ನಾನೆಲ್ಲ ಕ್ಲಾಸ್ ಟೆಸ್ಟ್ ತಗೊಳ್ಬೇಕು ಅಂತ ಎಲ್ಲ ಪ್ರಿಪೇರ್ ಆಗಿಬಿಟ್ಟಿದ್ವಿ ಇವಾಗ ಸ್ಟೂಡೆಂಟ್ಸಿಗೂ ಎಲ್ಲ ರಿವಿಷನ್ನೆಲ್ಲ ಸ್ಟಾರ್ಟಾಗಿತ್ತು ಸರ್ ಎಕ್ಸಾಮ್ಸುದೆಲ್ಲ ಪ್ರಿಪ್ರೇಶನ್ ಮಾಡಬೇಕಲ್ವ ಮುಂಚೆಯೇ ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು ಅವರಿಗಿನ್ನೂ ಅಷ್ಟು ಅಂಡರ್ಸ್ಟಾಂಡ್ ಆಗೋಲ್ಲ ಸೊ ಹಾಗಾಗಿ ಬಟ್ ನೋಡಣ ಸರ್ ಓಕೆ ಸರ್ ಇಲ್ಲ ಹಾಂ ಓಕೆ ಸರ್ ಹಾಗಿದ್ದರೆ ಹಾಂ ಓಕೆ ಸರ್ ಹಾಗಿದ್ದರೆ ನಾನು ಟೂ ಡೇಸ್ ಆದ ಮೇಲೇ ಟೆಸ್ಟ್ ತೊಗೊಂತೀನಿ ಅವ್ನಿಗೆ ಅಷ್ಟೇ ಓಕೆ ಟೂ ಡೇಸ್ ಓಕೆ ಪರವಾಗಿಲ್ಲ ಹೋಗಿ ಬನ್ನಿ ಹಾಂ ಓಕೆ ಸರ್ ಹಾಂ ಸರ್ ಅದು ಟೂ ಟೈಮ್ಸು ಟೂ ಡೇಸುದ್ದು ನೋಟ್ಸ್ ಕಂಪ್ಲೀಟ್ ಮಾಡ್ಲಿಕ್ಕೆ ಹೇಳಿಬಿಡಿ ಓಕೆನ ಓಕೆ ಹಾಂ ಓಕ್ ಹಾಂ ಹಾಂ ಹಾಂ ಓಕೆ ಓಕೆ ತ್ಯಾಂಕ್ ಯು ಬಾಯ್ ಸರ್